ಹಾಂ ಹೌದು ಹೇಳಿ ನೀವು ಯಾರು ಮಾತಾಡೋದು

ಇವತ್ತು ಕ್ಲೀನಿಕ್ಕು ಓಪನ್ನಿದೆ ಆದರೆ ನಾನು ಇಲ್ಲ ನಾನು ಒಂಚೂರು ಹೊರಗೆ ಹೋಗಿದೆ ಬರೊವಾಗ ಒಂದು ಎರಡು ದಿವಸ ಆಗ್ಬೋದು ಅಂದರೆ ಫ್ಯಾಮಿಲಿ ಫಂಕ್ಷನ್ ಇದೆ ಅಂತ್ಹೇಳಿ ನಾನು ಹೊರಗೆ ಹೋಗಿದೀನಿ ನಿಮಗೆ ಹಾಗೇನಾದರೂ ತುಂಬ ಅರ್ಜೆಂಟ್ ಇದ್ದರೆ ಹೇಳಿ ಬೇರೇ ಡಾಕ್ಟ್ರನ್ನು ನಾನು ನಿಮಗೆ ಕನ್ಸಲ್ಟ್ ಮಾಡ್ಲಿಕ್ಕೆ ಹೇಳ್ತೇನೆ ಹಾಂ ಪ್ರಾಬ್ಲಮ್ ಎಂತಹೇಳಿ

ನೀವು ಮನೆ ಮದ್ದು ಅಂತ ಹೇಳಿದರೆ ನಾನು ಒಂದು ಮೊನ್ನೆ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದೆಲ್ಲ ಇಲ್ಲದಿದ್ದರೆ ನೀವು ಮೆಡಿಕಲ್ಲಿಗೆ ಹೋಗಿ ನಿಮಗೆ ಈ ಜ್ವರಕ್ಕೆ ಪ್ಯಾರಸಿಟಮಲ್ ಸಿಗ್ತದೆ ಅದ್ರ ಒಟ್ಟಿಗೆ ಹಾಗೆ ತಲೆನೋವಿಗೆ ಒಂದು ಮೆಡಿಸಿನ್ ಕೇಳಿದರೆ ನಿಮಗೆ ಕೊಡ್ತಾರೆ ಅದನ್ನು ನೀವೂ ಪ್ರಿಫರ್ ಮಾಡ್ಬೋದು ನಿಮಗೆ ಇಲ್ಲಾ ಬೇರೇನೆ ನಮ್ಮಿಂದಲೇ ಯಾವುದಾದ್ರು ಮೆಡಿಸಿನ್ ಬೇಕು ಅಂತ ಹೇಳಿದರೆ ನಮ್ಮ ಕ್ಲೀನಿಕಲ್ಲಿ ಹೋಗಿದ್ರೆ ನಿಮಗೆ ಕೊಡ್ತಾರೆ ಮತ್ತು ನಿಮಗೀಗ ನೀವೀಗಾ ಮೆಡಿಸಿನ್ ತಕೊಂಡು ಮೇಲು ಮಾತ್ರ ಫುಡ್ದು ಮಾತ್ರ ಕರೆಕ್ಟಾಗಿ ತಗೋಳ್ಬೇಕು ನೀವು ಈಗ ಸರಿಯಾಗಿ ಊಟ ಮಾಡುವಂಥದ್ ಇರ್ಬೋದು ಅದು ಮತ್ತು ಈ ಎಣ್ಣೆ ಪಸೇ ಇರುವಂಥದ್ ಅಥ್ವ ಈ ಎಣ್ಣೆ ಅಂಶ ಇರುವಂಥದನೆಲ್ಲ ಜಾಸ್ತಿ ತಿನ್ಲಿಕ್ಕೆ ಹೋಗಬೇಡಿ ಅದಂದ್ರೆ ಈಗಾ ಮಳೆ ಬಿಟ್ಟೂ ಬಿಸ್ಲು ಬಂದದ್ದು ಅಷ್ಟೇ ಅಲ್ಲ ನಿಮಗೀಗ ಹೊಟ್ಟೆ ಮಗ್ಚಿದಾಗೆ ಆಗುವಂಥದ್ದು ಅಥ್ವ ಹೊಟ್ಟೆ ಸರಿ ಇಲ್ಲದೆ ಇರುವಂಥದ್ ಆಗುವಂಥದು ಅದಕ್ಕೋಸ್ಕರ ಈ ಪಿತ್ತ ಜಾಸ್ತಿ ಆದರೂ ಸಹ ನಿಮಗೆ ತಲೆನೋವಿನ ಸಮಸ್ಯೆ ಈ ಜ್ವರ ಎಲ್ಲ ಶುರು ಶುರು ಆಗ್ತದೆ ಅದಕ್ಕೋಸ್ಕರ ನೀವೂ ನೋಡಿ ನಿಮಗೆ ಈ ಈ ಗಂಜಿ ಊಟ ಮಾಡುವಂಥದ್ ಇರ್ಬೋದು ಅಥ್ವ ಬೇರೆ ಏನಾದರೂ ಈ ಲಘು ಆಹಾರ ತಗೋಳುವಂಥದ್ ಇದ್ದರೆ ತಗೋಳಿ ಬೇರೆ ಏನಾದರೂ ಪ್ರಾಬ್ಲಮ್ ಇದ್ದರೆ

ನಿಮಗೆ ಕಫ ಎಲ್ಲ ಇದೆಯಾ ಕಫ ಇಲ್ವ ಈಗಾ ಶೀತ ಇದೆಯಾ ಶೀತ ಗಟ್ಟಿಯಾಗಿ ತಲ್ನೋವು ಬರುವಂಥದ್ದು ಹಾಗೆ ಏನಾದರೂ ಇ ಮತ್ತು ಬೇರೆ ಏನಾದರೂ ಪ್ರಾಬ್ಲಮ್ ಅಥ್ವ ನಿಮಗೆ ಈಗ ಈ ಗ್ಯಾಸ್ಟಿಕ್ ಆಗುವಂಥದ್ದು ಹಾಗೇನಾದರೂ ಇದೆಯಾ

ನೀವು ಅದಕ್ಕೆ ಒಂದು ಕೆಲಸ ಮಾಡಿ ಈ ಗಂಜೀ ನೀವು ಗಂಜಿಯೊಟ್ಟಿಗೆ ನೀವು ಉಪ್ಪು ನಿಂಬೇ ಹಣ್ಣು ಸ್ವಲ್ಪ ಯೂಸ್ ಮಾಡುವಂಥದ್ ಅಥ್ವ ಈ ಹುಳಿ ಅಂಶ ಸ್ವಲ್ಪ ಯೂಸ್ ಮಾಡಿದರೆ ನಿಮಗೆ ಈ ಹೊಟ್ಟೇಲಿ ಗಟ್ಟಿಯಾಗ್ತದೆ ಇಲ್ಲದಿದ್ದರೆ ಈ ಪಿತ್ತ ಸಮಸ್ಯೆ ಆಗೋದಿಲ್ಲ ಹಾಗೆ ಗ್ಯಾಸ್ಟಿಕ್ ಸಮಸ್ಯೆ ಕೂಡ ಆಗೋದಿಲ್ಲ ಮನೆ ಮದ್ದು ಮಾಡಿ ನೋಡೀ ಈ ಶೀತ ಎಲ್ಲ ಆದರೆ ನಿಮಗೆ ಇಲ್ಲ ಕಡಿಮೆ ಆಗ್ತಿಲ್ಲ ಅಂತ ಹೇಳಿದರೆ ನಾನೊಂದು ಟೂ ಡೇಸ್ ಬಿಟ್ಟು ಬನ್ನಿ ನಾನು ಇರ್ತೇನೆ ಇಲ್ಲ ಎಮರ್ಜೆನ್ಸಿ ಅಂತ ಹೇಳಿದರೆ ನನ್ನ ಫ್ರೆಂಡ್ ಒಬ್ಬರು ಇದಾರೆ ಅವರನ್ನು ಮೆಸೇಜ್ ಮಾಡ್ತೇನೆ ಆಯಿತಾ ಓಕೆ ಓಕೆ